ನಮ್ಮ ಮನ್ಯಾಗ ಬಾವಿ ಅದರಿ ಅಂದ್ರೆ ಆ ಬಾವಿದಾಗ ನೀರು ತೋಲ ಒಳಕ್ಕವರಿ ನೀರು ಒಳಕ್ಕವ ಅದು ಹಗ್ಗ ಹಗ್ಗಕ್ಕೆ ಒಂದು ಸಣ್ಣ ಬಕೆಟ್ ಕಟ್ಟಿ ನೀರು ಸೇದ್ತೇವು ಖರೆ ಅದು ಖರೆ ಅಂದ್ರೆ ಮನೆಗ ಹತ್ತು ಮಂದಿ ಅರ ಅವರ ಸ್ನಾನಕ್ಕೆ ನೀರು ಬೇಕು ಬಟ್ಟೆ ಒಗಿಲಾಕ ನೀರು ಬೇಕು ಅದು ಅಲ್ದೆ ಮನ್ಯಾಗ ಅಡ್ಗೆ ಮಾಡ್ಲಾಕ ಅಂತ ಬೇಕು ಆ ಅಡ್ಗೆ ಮಾಡೋದಲ್ದನೇ ಇನ್ನೂ ಬೇರೆ ಬೇರೆ ಪ್ರತಿ ಒನ್ನೊಂದಕ್ಕೆಲ್ಲ ನೀರು ಬೇಕೆ ನೀರು ಇಲ್ಲ ಅಂದ್ರೆ ಆಟನೇ ಇಲ್ಲ ಈಗ ನೋಡಿರಿ ನಮ್ಮ ಮನೆಗ ಹತ್ತು ಮಂದಿ ಮಕ್ಳು ಅರ ಅಂದ್ರೆ ಅವ್ರಿಗೆ ಸ್ನಾನಕ್ಕೆ ಒಬ್ಬೊಬ್ರಿಗೆ ಒನೊಂದು ಬಕೆಟ್ ಅಂದ್ರೆ ಎಷ್ಟು ನೀರು ಬೇಕು ಅವ ಅವ್ರವ್ರ ಬಟ್ಟೆಗಳು ಒಗಿಬೇಕು ಅಂದ್ರೆ ಒಂದೆರಡು ಬ್ಯಾರ್ಲ್ ಏನು ಆಗಲ್ರಿ ಆ ಬ್ಯಾರ್ಲ್ ನೀರು ಸೇದ್ಬೇಕಂದ್ರೆ ಎಷ್ಟು ತಕ್ಲೀಫ್ ಆಯ್ತದೆ ನಮಗೆ ಖೂನಾ ಅದರಿ ಅದು ಫುಂಡಿ ಹಗ್ಗ ಇರ್ತದೆ ಆ ಗಿರ್ಕಿಗೆ ಹಾಕಿ ಬಿಡೋಟ್ಗಿನೇ ಕೈದಾಗಿಂದು ಚರ್ಮ ಕೆತ್ತಿ ಗುಳ್ಳೆ ಬರ್ತವೆ ಮತ್ತು ಅದು ಹಿಡ್ದು ಎತ್ತಿ ಎಳಿ ಎಳಿ ಎಳಿ ಗುಂಜು ಗುಂಜು ಗುಂಜು ರಟ್ಟಿ ಮಾತಾಡ್ತಾವ್ರಿ ರಾತ್ರಿ ಕೈ ಮೈ ಎಲ್ಲ ನೊಯ್ಸ್ತವ ನಿದ್ದೆ ಬರಲ್ಲ ಭಾಳ ತಕ್ಲೀಫ್ ಅದರೀ ಆದ್ರೆ ಈ ಬಾವಿ ನೀರು ಸೇದೋದು ಬಿಟ್ಟು ಅದಕ್ಕೆ ಇನ್ನು ಯಾರರ ಮಾಡ್ಬೇಕಂದ್ರೆ ಒಂದು ವಿದ್ಯುತ್ ಮೋಟ್ರೆ ಕೂಡ್ಸ್ಬೇಕಂತ ನಾವು ಅಂದೇವಂದ್ರೆ ಅದಕ್ಕೆ ರೊಕ್ಕ ಬೇಕು ರೊಕ್ಕ ಬೇಕು ರೊಕ್ಕ ಎಲ್ಲರ ಸಾಲ ಮಾಡಿ ತಂದೆವೆನೋ ಆದರದು ಹೋಗಿ ತರೋರು ಭೀ ಬೇಕಲ್ಲ ತಂದು ಕೊಡೋರು ಬೇಕಲ್ಲ ತರ್ಲಕ್ಕ ಹೋಗಬೇಕು ಬಜಾರಕ್ಕ ಬಾಜಾರಕ್ಕ ಹೋದಾಗ ಹಾದಿಗುಂಟ ಏನೋ ಇರ್ತದೆ ಅದರಿಂದ ರೊಕ್ಕ ಯಾವ್ದಕ್ಕರ ಖರ್ಚು ಐತವ ಆ ಮೋಟ್ರ್ ತಕೊಂದ್ಬರ್ಬೆಕಂಬಟ್ಕೆನೇ ಅದ್ರಾಗಿಂದು ಅರ್ಧ ಖಾಲಿನೆ ಐತವ ಈಗ ಏನು ಮಾಡಬೇಕಂತ ನಮಗೆ ತಿಳಲೋಗ್ಯದ ಆ ದಿನ ನೀರು ಸೇದಿ ಸೇದಿ ಸೇದಿ ಸಾಕಾಗ್ಯಾವ ಅದಕ್ಕೆ ಹೆಂಗಾರ ಮಾಡ್ಬೇಕು ಈ ಸಲ ನೋಡಬೇಕು ರೊಕ್ಕ ಜಮಾಸ್ಸಿ ಒಂದು ಮೋಟ್ರ್ ತರಬೇಕೇನೋ ಅಂತ ಯೋಚನೆ ಮಾಳತ್ತಿದೆವು